ಪುಸ್ತಕಗಳು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರನ ವಹಿಸ್ತದೆ ಅಂತ ಹೇಳ್ಬೋದು ನಾವು ಪುಸ್ತಕವನ್ನು ತೆಗೆದು ತೆರಿತೀವಿ ಅಂತ ಆದರೆ ನಾವು ಒಂದು ಹೊಸ ಪ್ರಪಂಚಕ್ಕೆ ಕಾಲು ಇಡ್ತಿದ್ದೀವಿ ಅನ್ನುವಷ್ಟು ನಮಗೆ ಖುಷಿ ಆಗುತ್ತೆ ಮತ್ತೆ ಪುಸ್ತಕ ಓದೋದರಿಂದ ಬಹು ಪಾಲು ಜನರಿಗೆ ಏನು ಆಗುತ್ತೆ ಅಂದರೆ ಅವ್ರದ್ದು ದೈನಂದಿನ ಜೀವನದಲ್ಲಿ ಒಂದು ಭಾಗ ಆಗಿರುತ್ತೆ ಅವರು ಪುಸ್ತಕ ಓದೋದನ್ನು ಒಂದು ಭಾಗ ಅಂತ ಅವರು ಅನುಭವಿಸಿರ್ತಾರೆ ಮತ್ತೆ ಯಾರು ನಮ್ಮಿಂದ ದೂರ ಆದರೂ ನಮ್ಮ ಒಳ್ಳೆಯ ಸ್ನೇಹಿತ ಅಂತ ಇರುವ ನಮ್ಮ ಪುಸ್ತಕ ದೂರ ಹೋಗೋಲ್ಲ ಅಂತ ಹೇಳಬೇಕು ಹೇಳ್ಬೋದು ಮತ್ತು ಪುಸ್ತಕಗಳು ನಮಗೆ ಜ್ಞಾನ ಸಹ ಜ್ಞಾನ ಅಷ್ಟೇ ಕೊಡೋಲ್ಲ ಸಂತೋಷ ನೆಮ್ಮದಿ ಅಥವಾ ಪಾಠಗಳು ಜೀವನದ ಪಾಠಗಳು ಪ್ರೀತಿ ಆಗಿ ಇರ್ಬೋದು ಭಯ ಆಗಿರ್ಬೋದು ಪ್ರಾರ್ಥನೆ ಮತ್ತು ಅಸಹಾಯಕವಾದ ಸಲಹೆಗಳಿಂದ ನಮ್ಮ ಪುಸ್ತಕ ಅಂತೂ ತುಂಬಿರುತ್ತೆ ಪುಸ್ತಕಗಳು ಶತಮಾನದಿಂದಲೂ ನಮ್ಮ ಪೂರ್ವಿಕರು ಏನ್ಮಾಡ್ತಿದ್ದರು ಓದ್ಕೊಳ್ತ ಬಂದಿದ್ದಾರೆ ಅದರಲ್ಲಿರುವಂಥ ನಾಗರಿಕತೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಜ್ಞಾನವಾಗಿರ್ಬೋದು ಎಲ್ಲ ನಾವು ಇವಾಗ ತಿಳ್ಕೋಳ್ಳೋದಕ್ಕೆ ಸಹಾಯ ಮಾಡೋದು ನಮ್ಮ ಪುಸ್ತಕ ಆಗಿರುತ್ತೆ ಮತ್ತೆ ನಮ್ಮ ವಿಶ್ವ ವಿಶ್ವ ಪುಸ್ತಕ ದಿನಾಚರಣೆಯನ್ನು ಏಪ್ರಿಲ್ ಇಪ್ಪತ್ತ ಮೂರರಂದು ನಾವು ಆಚರಣೆ ಮಾಡ್ತೀವಿ ಆ ದಿವಸ ನಾವು ಲೇಖಕರನ್ನು ಕೂಡ ಅಥವಾ ಪುಸ್ತಕಗಳು ಮುಖ್ಯವಾಗಿ ಓದುವಂಥ ಆಚರಣೆ ಆಗಿದೆ ಅಂತ ಹೇಳ್ಬೋದು ಮತ್ತೆ ಪುಸ್ತಕದ ದಿನಾಚರಣೆ ಒಂದು ಮುಖ್ಯ ಗುರಿ ಏನಂತ ಅಂದ್ರೆ ಮಕ್ಕಳನ್ನು ಪುಸ್ತಕ ಓದುವುದು ಮತ್ತು ಮಕ್ಕಳು ಪುಸ್ತಕವನ್ನು ಓದಿ ತಮ್ಮ ಆನಂದಕ್ಕೆ ಆನಂದನ ಪ್ರೋತ್ಸಾಹಿಸೋದು ಅಂದರೆ ಮಕ್ಕಳನ್ನು ಪುಸ್ತಕ ಓದೋದರಲ್ಲಿ ನಾವು ಪ್ರೋತ್ಸಾಹ ಮಾಡೋದನ್ನು ವಿಶ್ವ ಪುಸ್ತಕ ದಿನಾಚರಣೆಯ ಒಂದು ಗುರಿ ಆಗಿರುತ್ತೆ ಯಾಕೆ ಏಪ್ರಿಲ್ ಇಪ್ಪತ್ತ ಮೂರನ್ನೇ ಯಾಕೆ ಅವರು ಆಯ್ಕೆ ಮಾಡಿದ್ದಾರಂದ್ರೆ ವಿಶ್ವ ಪುಸ್ತಕ ದಿನ ಅಂತ ಆಚರಣೆ ಮಾಡೋದಕ್ಕೆ ಅದೊಂದು ಸಾಹಿತ್ಯಕ್ಕೆ ಸಂಕೇತವಾದಂಥ ಒಂದು ದಿನಾಂಕ ಆಗಿರುತ್ತೆ ಯಾಕೆಂದ್ರೆ ವಿಲಿಯಂ ಶೇಕ್ಸ್ಪಿಯರೆಲ್ಲ ಇದಾರಲ್ಲ ಅವರ ಮರಣದ ದಿನಾಂಕವನ್ನು ನಾವು ಏಪ್ರಿಲ್ ಇಪ್ಪತ್ತ ಮೂರರ ಪುಸ್ತಕ ದಿನಾಚರಣೆ ಅಂತ ನಾವು ಅದನ್ನು ಆಚರಣೆ ಮಾಡ್ತೀವಿ ಮತ್ತು ನನ್ನ ಅಭಿಪ್ರಾಯದಲ್ಲಿ ಓದುವುದು ಅಂತ ಅಂದರೆ ಪರಿಪೂರ್ಣ ಹವ್ಯಾಸವಾಗಿರಬೇಕು ಅದು ಬಹಳ ಬಹಳ ಜನ ಇದನ್ನು ಒಪ್ಕೋಳ್ತಾರೆ ಅಂತ ನನಗೆ ಕಾತುರ ಇದೆ ಬಹಳ ಮುಖ್ಯವಾಗಿದೆ ಅದ್ಬುತ ಕಾರಣಗಳನ್ನ ನೀವು ಕೂಡ ನಾವು ಇಲ್ಲಿ ನೋಡಬಹುದು ಪುಸ್ತಕ ಓದೋದರಿಂದ ನಮಗೆ ಆಗುವಂಥ ಪ್ರಯೋಜನಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಪುಸ್ತಕ ಒಂದು ನಮ್ಮ ಉತ್ತಮ ಸ್ನೇಹಿತರಂತೆ ಇರುತ್ತೆ ಅಂದರೆ ಸ್ನೇಹಿತ ನಮ್ಮ ಜೀವನದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಒಳ್ಳೆ ಒಳ್ಳೆಯ ಸ್ನೇಹಿತನ ನಮ್ಮ ಒಡನಾಟವಿಲ್ಲದೆ ನಮ್ಮ ಜೀವನ ಕಲ್ಪಿಸಿ ಕೊಳ್ಳಲಾಗೋಲ್ಲ ಅಂದರೆ ಒಂಟಿ ಆಗಿರೋಕ್ಕಾಗೋಲ್ಲ ನಮ್ಮ ಸ್ನೇಹಿತರ ಜೊತೆಗಿದ್ದರೆ ನಾವು ತುಂಬ ಖುಷಿ ಆಗಿರ್ತಿವಿ ಅದೇ ರೀತಿ ನಮ್ಮ ಪುಸ್ತಕ ಅನ್ನೋದು ನಮ್ಮ ಒಳ್ಳೆಯ ಸ್ನೇಹಿತರಂತೆ ನಮಗೆ ನಮ್ಮ ಜೀವದ ಉದ್ದಕ್ಕೂ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ಪುಸ್ತಕಗಳು ನಮ್ಮ ಇತಿಹಾಸದ ಬಗ್ಗೆ ಹೇಳುತ್ತೆ ಅಂದರೆ ನಮ್ಮ ಪುಸ್ತಕದ ಬಗ್ಗೆ ಪುಸ್ತಕ ಓದೋದರಿಂದ ನಮ್ಮ ಇತಿಹಾಸ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೋದು ನಮ್ಮ ಜೀವನದಲ್ಲಿ ಇತಿಹಾಸ ಅಂಥದ್ದು ಹೇಗಿತ್ತು ಅಂತ ಗಮನಿಸ್ಬೋದು ಇತಿಹಾಸ ನಾವು ಇವಾಗ ನೋಡಲಿಕ್ಕೆ ಸಾಧ್ಯ ಇಲ್ಲ ಪುಸ್ತಕವನ್ನು ಓದೋದರಿಂದ ನಾವು ಇತಿಹಾಸನ ತಿಳ್ಕೊಳ್ಬಹುದು ಇತಿಹಾಸದ ಕಲ್ಪನೆಗಳನ್ನು ಮಾಡೋದಕ್ಕೆ ನಮ್ಮ ಏನೋ ನಮ್ಮ ಪುಸ್ತಕ ಸಹಾಯ ಮಾಡ್ತದೆ ಅಂದರೆ ಇತಿಹಾಸದ ಕಲ್ಪನೆಗಳನ್ನು ನಮ್ಮ ಪುಸ್ತಕ ಓದ್ತಾ ಇದ್ದರೇನೆ ಅದರ ಕಲ್ಪನೆಗಳು ನಮ್ಮ ಮುಂದಕ್ಕೆ ಹೆಚ್ಚುತ್ತಾ ಹೋಗುತ್ತೆ ಆ ಥರ ಆದ್ದರಿಂದ ನಮ್ಮ ಇತಿಹಾಸದ ಬಾಳ್ಗಲ್ ತಿಳ್ಕೊಳ್ಳಬಹುದು ಪುಸ್ತಕಗಳು ಧನಾತ್ಮಕ ಮೌಲ್ಯಗಳನ್ನ ಕಲಿಸ್ತದೆ ಅಂದರೆ ನಮಗೆ ಧನಾತ್ಮಕ ಮೌಲ್ಯಗಳು ಋಣಾತ್ಮಕ ಮೌಲ್ಯಗಳು ಮತ್ತು ಧನಾತ್ಮಕ ಮೌಲ್ಯಗಳಂತೆ ಇರುತ್ತೆ ಅದರಲ್ಲಿ ಪುಸ್ತಕ ಓದೋದರಿಂದ ನಮಗೆ ಧನಾತ್ಮಕ ಮೌಲ್ಯಗಳು ತುಂಬ ಬೆಳೀತ ಹೋಗುತ್ತೆ ಅದಕೋಸ್ಕರ ನಮ್ಮ ಪುಸ್ತಕಗಳು ತುಂಬ ಸಹಾಯ ಮಾಡುತ್ತೆ ನೆಸ್ಟು ಪುಸ್ತಕಗಳು ನಮ್ಮ ಬುದ್ಧಿವಂತರನ್ನಾಗಿಸಲು ಸಹಾಯ ಮಾಡುತ್ತೆ ನಾವು ಪುಸ್ತಕ ಓದೋದರಿಂದ ನಾವು ತುಂಬ ಹಲವಾರು ವೈಜ್ಞಾನಿಕಾವಾಗಿ ಇರ್ಬೋದು ಅಥವಾ ನಾವು ಜೀವನದಲ್ಲಿ ಇನ್ನೇನು ವಿಷಯದ ಬಗ್ಗೆ ಆಗಿರ್ಬೋದು ನಾವು ತುಂಬ ತಿಳ್ಕೊಳ್ತಾ ಹೋಗ್ತೀವಿ ಅಂದರೆ ನಾವು ಹೆಚ್ಚು ತಿಳ್ಕೊಂಡಂಗೆ ನಾವು ಹೆಚ್ಚು ಬುದ್ಧಿವಂತರಾಗ್ತೀವಿ ಅಂತೀವಲ್ಲ ಅದೆ ರೀತಿ ಪುಸ್ತಕಗಳು ನಮ್ಮ ಜೀವನದಲ್ಲಿ ಬುದ್ಧಿವಂತರಾಗಲು ಸಹಾಯ ಮಾಡುತ್ತೆ ಪುಸ್ತಕಗಳು ಓದೋದರಿಂದ ಉತ್ತಮ ಒತ್ತಡ ನಿವ್ ನಿವಾರಕವಾಗುತ್ತೆ ಅಂದರೆ ನಾವು ಏನಾದರೂ ಕಠಿಣ ಪರಿಸ್ಥಿತಿ ಅಥವಾ ಕಠಿಣ ದಿನವೊಂದು ಇದ್ದರೆ ನಾವು ಒಂದು ಐದು ನಿಮಿಷ ಐದು ನಿಮಿಷ ಅಥವಾ ಐದು ನಿಮಿಷಗಳ ಕಾಲ ಪುಸ್ತಕ ಓದೋದರಿಂದ ನಮ್ಮ ಒತ್ತಡ ನಿವ್ ನಿವಾರಕ ಆಗಬಹುದು ಅಂತ ನನ್ನ ಅನಿಸಿಕೆ ಸ್ವಸಹಾಯ ಪುಸ್ತಕಗಳ ಆತ್ಮ ವಿಶ್ವಾಸವನ್ನು ಹೆಚ್ಚಿಸ್ತದೆ ನೀವು ನೀವೇನಾದರೂ ಸ್ವಂತ ಪುಸ್ತಕಗಳನ್ನು ನಿಮಗೆ ಬರಿಬೇಕು ಅಂತ ಅನ್ನಿಸ್ಬೋದು ಅಥವಾ ನಿಮಗೆ ಅದೇ ಪುಸ್ತಕಗಳು ನಿಮ್ಗೆ ಪ್ರೇರಣೆ ನೀಡ್ಬೋದು ಅದು ನಿಮ್ಮ ಆತ್ಮ ವಿಶ್ವಾಸನ ಹೆಚ್ಚಿಸ್ತದೆ ಅಂತ ಹೇಳ್ಬೋದು ಪುಸ್ತಕಗಳು ಕಲ್ಪನೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪುಸ್ತಕಗಳನ್ನು ಓದೋದರಿಂದ ನಮ್ಮ ಕಲ್ಪನೆ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂದರೆ ಹ್ಯಾರಿ ಪಾಟರ್ ಇರ್ಬೋದು ಸಿಂಡ್ರೆಲಾ ಅಂಥ ಪುಸ್ತಕಗಳು ನಮ್ಮ ಜೀವನದಲ್ಲಿ ಕಠೋರ ಸತ್ಯಗಳನ್ನ ದೂರವಿಡುವ ಸುಂದರ ಪ್ರಪಂಚದ ಕನಸು ಕಾಣುವಂತೆ ಮಾಡುತ್ತದೆ ಅಂದರೆ ನೀವು ಅದನ್ನ ಅದನ್ನು ಕಲ್ಪನೆ ಮಾಡ್ಕೊಂಡಾಗ ಅದು ಚಿತ್ರಣ ನಮ್ಮ ತಲೆಯಲ್ಲಿ ಮೂಡುತ್ತಲ್ಲ ಅದನ್ನ ನಮಗೆ ಬೇರೆ ಪ್ರಪಂಚಕ್ಕೆ ಹೋಗಿದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಅದು ಭಾಸವಾಗುತ್ತೆ ಪುಸ್ತಕಗಳು ನಮಗೆ ಪ್ರೀತಿಸಲು ಕಲ್ಪಿಸಿ ಕಲಿಸುತ್ತದೆ ಪ್ರೀತಿಸುವ ಪ್ರೀತಿಸಿ ಪ್ರೀತಿಸಲು ಕಲ್ಪಿಸುವಾಗ ಅಂತ ಪುಸ್ತಕಗಳು ಕೂಡ ಇದೆ ಸಂಬಂಧದ ಮೌಲ್ಯಗಳನ್ನು ಅಥವಾ ಅದು ನಮಗೆ ಕಲಿಸ್ತದೆ ಪುಸ್ತಕಗಳು ನಿಮ್ಮನ್ನು ಉತ್ತಮ ಉದ್ಯಮಿಯನ್ನಾಗಿ ಮಾಡುತ್ತದೆ ಅಂದರೆ ಪುಸ್ತಕನ ಓದೋದು ಒಂದು ಜ್ಞಾನ ತಿಳ್ಕೊಳ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅಲ್ಲದೆ ಸೊ ನಮಗೆ ಉತ್ತಮ ಉದ್ಯಮಿಯಾಗಿ ಕೂಡ ನಮ್ಮ ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಅಂದರೆ ಪುಸ್ತಕದಲ್ಲಿ ಕೆಲವು ತುಂಬಾ ನಿಜವಾದ ಪುಸ್ತಕಗಳಿರುತ್ತೆ ಅದರಲ್ಲಿ ಉದ್ಯಮಿ ಉದ್ಯಮದ ಬಗ್ಗೆ ಕೂಡ ಉದ್ಯಮದ ಬಗ್ಗೆ ಅಳವಡಿತವಾದಂಥ ಪುಸ್ತಕಗಳು ಇರುವುದರಿಂದ ಅವು ಉದ್ಯಮಕ್ಕೆ ಈ ಹೊಸ ಹೊಸ ಆವಿಷ್ಕಾರವನ್ನ ತಂದು ಯಾವ ರೀತಿ ಉದ್ಯಮವನ್ನ ನಾವು ಮುಂದೆ ತಗೊಂಡ್ಬರ್ಬೇಕು ಅನ್ನೋದನ್ನು ಇನ್ನು ಕೂಡ ನಮ್ಮ ಉದ್ಯಮ ಉದ್ಯಮಿಯ ಪುಸ್ತಕದಲ್ಲಿ ಅಳವಡಿಸಿರುತ್ತಾರೆ ಆಧ್ಯಾತ್ಮಿಕವಾಗಿ ನಮಗೆ ಕಲ್ಪಿಸುತ್ತದೆ ನಮ್ಮ ಧಾರ್ಮಿಕ ನಂಬಿಕೆಗಳು ಪ್ರಸ್ ಮತ್ತೆ ಸಂಪ್ರದಾಯಗಳು ಆಲೋಚನೆಗಳು ಮತ್ತು ಆಧ್ಯಾತ್ಮಿಕದ ಬಗ್ಗೆ ನಮ್ಮ ಪುಸ್ತಕಗಳು ಆ ಒಳ್ಳೆ ವಿಷಯಗಳನ್ನ ಓದ್ಬೋದು ಆದರೆ ನಮ್ಮ ಆಧ್ಯಾತ್ಮಿಕ ನಮ್ಮ ಧಾರ್ಮಿಕ ಬಗ್ಗೆ ಗೊತ್ತಿರೋಲ್ಲ ನಮ್ಮ ಸಂಪ್ರದಾಯ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರೋಲ್ಲ ಈ ಬಗ್ಗೆ ಮಂದಿಗೆ ಅದಿಕೆ ನಮ್ಮ ಪುಸ್ತಕಗಳು ಏನಿರುತ್ತೆ ಅದು ಸಹಾಯ ಮಾಡುತ್ತೆ ಪುಸ್ತಕಗಳು ಮಾಹಿತಿ ಗ್ರಂಥಾಲಯವಾಗಿವೆ ಪುಸ್ತಕಗಳೇ ಪುಸ್ತಕ ಅಂದ್ರೆನೆ ಮಾಹಿತಿ ಇರುತ್ತೆ ಅವು ನಮಗೆ ಧಾರ್ಮಿಕ ಗ್ರಂಥಾಲಯದಂತೆ ಇರ್ ಸಹಾಯ ಮಾಡುತ್ತೆ ನಮಗೆ ಪುಸ್ತಕ ಓದಲು ಇಷ್ಟ ಪಟ್ಟರೆ ನಾವು ಅದನ್ನು ಒಂದು ಸಲ ಓದೋದಕ್ಕೆ ಇಷ್ಟ ಪಡ್ತೀವಿ ಅಂದರೆ ಮತ್ತೆ ಮತ್ತೆ ಓದಬೇಕು ಅನ್ನುವಂಥ ಆಸೆ ನಮಗೆ ಬರುತ್ತೆ ಮತ್ತು ಪುಸ್ತಕಗಳು ನಮ್ಮ ಕಲ್ಪನೆಗಳನ್ನು ಬೆಳೆಸುತ್ತೆ ಮತ್ತು ಪುಸ್ತಕಗಳು ನಮ್ಮಒತ್ತಡವನ್ನು ಕಡಿಮೆ ಮಾಡುತ್ತೆ ಸುತ್ತಲಿನ ಪ್ರಪಂಚಕ್ಕೆ ದೃಷ್ಟಿಕೋನವನ್ನ ನೀಡುತ್ತೆ ನಾವು ಪ್ರಪಂಚವನ್ನು ಯಾವುದೊ ಬೇರೆ ದೃಷ್ಟಿ ಇಂದ ನೋಡ್ತಾ ಇರ್ತೀವಿ ಆದರೆ ಆ ಪ್ರಪಂಚ ಅಂಥದ್ದಲ್ಲ ಅದಕ್ಕಿಂತ ಒಳ್ಳೆ ಪ್ರಪಂಚ ಇದೆ ಅನ್ನೋದನ್ನ ನಮಗೆ ಪುಸ್ತಕ ಅನ್ನೋದು ಕಳಿಸ್ಕೊಡುತ್ತೆ ಹೊಸ ಹೊಸ ಮಾಹಿತಿಗಳನ್ನು ಕಲೆ ಹಾಕಲು ನಮಗೆ ಪುಸ್ತಕಗಳನ್ನು ಓದೋದ್ರಿಂದ ಉತ್ತಮವಾದಂತಹ ಬೆಳೆವಣಿಗೆ ಇದೆ ಅಂತ ಹೇಳ್ಬೋದು ಮತ್ತು ನನ್ನ ಅನಿಸಿಕೆ ಅಂತ ಅಂದರೆ ಪುಸ್ತಕಗಳನ್ನು ಓದೋದರಿಂದ ನಮ್ಮ ಆತ್ಮ ವಿಶ್ವಾಸವನ್ನು ಕೂಡ ದೊರೆಯು ಇದು ಬೆಳೆಯುತ್ತೆ ಮಾನಸಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ಬೆಳೆಯಲು ಪುಸ್ತಕಗಳು ಸಹ ಸಹಾಯ ಮಾಡುತ್ತವೆ ಮತ್ತು ನನ್ನ ಕೊನೆಯ ಅನಿಸಿಕೆ ಏನಂತ ಅಂದರೆ ನಮ್ಮ ಜೀವನದಲ್ಲಿ ಪುಸ್ತಕಗಳ ಮಹತ್ವವನ್ನು ನಮಗೆ ವದಂತಿಸೊ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ನಮ್ಮ ವ್ಯಕ್ತಿ ವ್ಯಕ್ತಿತ್ವವನ್ನ ಬದಲಾವಣೆ ತರುವಂಥ ಕೆಲಸಗಳನ್ನು ಕೂಡ ಪುಸ್ತಕಗಳು ಮಾಡುತ್ತವೆ ನಮ್ಮ ಭವಿಷ್ಯದ ತೋಳುಗಳಾಗಿ ನಮ್ಮ ತೋಳುಗಳಾಗಿ ನಮ್ಮ ಅಭಿವೃದ್ಧಿಯಲ್ಲಿ ಸಹಪಾಠಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೆಲಸ ಮಾಡ್ತವೆ ಪುಸ್ತಕಗಳಂತ ಹೇಳ್ಬೋದು ನಮಗೆ ಜೀವನದಲ್ಲಿ ಪಾಠಗಳನ್ನು ಕಲಿಸೋದ್ರಲ್ಲಿ ನಮ್ಮ ಪುಸ್ತಕಗಳು ಸಹಾಯ ಮಾಡುತ್ತೆ ನಮ್ಮ ಆತ್ಮ ವಿಶ್ವಾಸ ಅಥವಾ ನಮ್ಮ ತಿಳುವಳಿಕೆ ಭಾವನಾತ್ಮಕವಾಗಿ ಬಲವಾಗಿ ನಮ್ಮನ್ನು ಮಾನಸಿಕವಾಗಿ ಏನೋ ಸಬಲ ಸಬಲ ಆಗಿರುವಂಥ ನಮ್ಮನ್ನು ಸಬಲಗೊಳಿಸಲು ದುರ್ಬಲ ಆಗಿರುವಂಥದ್ದನ್ನ ಸಬಲಗೊಳಿಸಲು ನಮ್ಮ ಪುಸ್ತಕಗಳು ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು ಇದು ನನ್ನ ಪ ಏನು ಪುಸ್ತಕದ ಬಗ್ಗೆ ಇರುವಂತಹ ಕಲ್ಪನೆ